ನಾನು ಹೆಚ್ಚಾಗಿ ಯಾವುದೇ ರೀತಿಯ ಮೂಢನಂಬಿಕೆಗಳ್ನ ಒಳ ಅಳವಡಿಸ್ಕೊಂಡಿಲ್ಲ ಮತ್ತು ಹಾಗೆ ನಮ್ಮ ಪ್ರದೇಶದಲ್ಲಿ ನೋಡುವಂಥದ್ದು ಅಂತಂದರೆ ಮಾಟ ಮಂತ್ರಗಳು ಜ್ಯೋತಿಷ್ಯರುಗಳು ಅವ್ರ ಹತ್ತಿರ ಹೋಗಿ ಎಲ್ಲದಕ್ಕು ತಮ್ಮ ಪ್ರಾಬ್ಲೆಮ್ಗಳ್ನ ನಾವು ಬಗೆಹರ್ಸಬೋದು ಅನ್ನೋದನ್ನ ಅವರು ಹೆಚ್ಚಾಗೆ ನಂಬಿರ್ತಾರೆ ಅದರಲ್ಲು ಏನಪ್ಪ ಅಂತಂದರೆ ಇವಾಗಾ ನೋಡಿರೋವಂಥದ್ದು ಅಂತಂದರೆ ಏನಾದ್ರು ಮನೆಯಲ್ ಸ್ವಲ್ಪ ಪ್ರಾಬ್ಲೆಮ್ ಆಯ್ತಪ್ಪ ಅಂತಂದರೆ ಸಾಕು ದೇವ್ರಹತ್ರ ಹೋಗಿ ಅಪ್ಪಣೆ ಕೇಳಿ ದೇವರು ಏನು ಬಾಯ್ಬಿಟ್ಟು ಕೇಳುತ್ತಾ ನಮಗೆ ಕುರಿ ಬಲಿ ಮಾಡಿ ಮರಿ ಬಲಿ ಮಾಡಿ ಅಂತ ನಾವಾಗಿ ನಾವೆ ಅಮ್ಮ ತಾಯಿ ನಾವು ಕುರಿ ಬಲಿ ಕೊಡ್ತಿವಿ ಕೋಳಿ ಬಲಿ ಕೊಡ್ತಿವಂತ ಹೇಳಿಬಿಟ್ಟು ಪ್ರತಿಯೊಂದಕ್ಕು ನಾವು ಬಲಿ ಕೊಡುವಂಥದ್ದು ಪ್ರಾಣಿ ಹಿಂಸೆಗಳ್ನ ನಾವು ಮಾಡ್ತಾಯಿದೀವಿ ಅದನ್ನು ಕೂಡ ನಾವು ಮೂಢನಂಬಿಕೆ ಅಂತ ನೋಡ್ಬೋದು ಇತ್ತೀಚಿಂದಲ್ಲಿ ನಾವು ಪ್ರಾಣಿಗಳಷ್ಟೇ ಅಲ್ಲದೆ ನಾವು ನರಬಲಿಗಳ್ನು ಕೂಡ ಮಕ್ಕಳ್ನು ಕೂಡ ಬಲಿ ಕೊಡ್ತ ಇದಾರೆ ಪ್ರತಿಯೊಂದು ಇದಕ್ಕು ಮತ್ತೇನಪ್ಪ ಅಂತಂದರೆ ಇವಾಗ ಪ್ರತಿಯೊಂದಕ್ಕು ಜ್ಯೋತಿಷಿಹತ್ರ ಹೋಗಿ ಶಾಸ್ತ್ರ ಕೇಳೋದು ಕೂಡ ಒಂದು ನಾವು ಮೂಢನಂಬಿಕೆ ಅಳವಡಿಸ್ದಂಗೆ ಆಗುತ್ತೆ ಇದನ್ನು ನಾನು ಹೆಚ್ಚಾದ ಪ್ರದೇಶಗಳಲ್ಲಿ ನೋಡ್ಬೋದು ಅದಲ್ಲದೆ ಇವಾಗ ಮನೇಲಿ ಒಂದು ಹಲ್ಲಿ ಲೊಚ್ಗುಡೊ ಹಾಗಿಲ್ಲ ಅದನ್ನ ಕೂಡ ಇವಾಗ ಮುಂದಿನ ಅಪಶಕುನ ಕೆಟ್ಟದ್ದಾಗುತ್ತೆ ಅನ್ನೋ ಭಾವನೆಯಲ್ಲಿ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದೀವಿ ಆ ಹಲ್ಲಿ ಅಲ್ದೆ ಮನೆ ಮುಂದೇ ಕಾಗೆ ಬಂತಪ್ಪ ಅಂತಂದ್ರು ಏನಾದ್ರು ಒಂದು ನಾವು ಕೆಟ್ಟ ಸುದ್ದಿ ಕೇಳ್ತೀವಿ ಅನ್ನೊದುನ್ನ ಸಹ ನಾವು ಇಲ್ಲಿ ಮೂಢನಂಬಿಕೆ ರೀತಿಯಲ್ಲಿ ನಾವು ಕಾಣ್ಬೋದಾಗಿದೆ ಇದ್ರಿಂದ ಹಲವಾರು ರೀತಿಯ ತೊಂದರೆಗಳಿಗೆ ಮೂಢನಂಬಿಕೆಗೆ ಹಲವಾರು ಜನಗಳು ಕೂಡ ಒಳಪಟ್ಟಿದ್ದಾರೆ ಅದೂ ಅಲ್ಲದೆ ಪ್ರಾಣಿ ಹಿಂಸೆ ಹಲ್ಲಿ ಕಾಗೆ ಇದನ್ನು ಬಿಟ್ಟು ಸಹ ಇವಾಗ ಮುಖದ್ ಮೇಲೆ ಸಡನ್ ಆಗಿ ನಮಗೆನಾದ್ರು ಸಿಡುಬು ಅಂತ ನಾವು ಕೇಳಿರ್ತಿವಿ ಸಿಡುಬು ಆಯಿತು ಅಂತಂದ್ರು ಅದ್ರಲ್ಲು ವೈಟ್ ಕಲರ್ ಸಿಡುಬು ಆಯಿತು ಅಂತಂದ್ರೆ ಕೂಡ ಸಹ ನಮಗೆ ಇದ್ರಿಂದ ನಮಗೆ ಮುಂದೆ ಕೆಟ್ಟ ಮುನ್ಸೂಚನೆ ಆಗ್ತಾ ಇದೆ ಅಂತ ಬರ್ತಿದೆ ಅಂತ ನಮಗೆ ಮೂಢನಂಬಿಕೆಗಳ್ನ ಕೊಡೋರೇ ತುಂಬ ಜನ ಇರ್ತಾರೆ ಅದನ್ನು ನಾವು ಇದರಲ್ಲಿ ಕಾಣ್ಬೋದಾಗಿದೆ